ಸ್ವಿಗ್ಗಿಲ್ಲಿ ನಾನು ಊಟವನ್ನು ಆರ್ಡ್ರು ಮಾಡಿದ್ದೆ ಅದು ನಾನು ಆರ್ಡ್ರು ಮಾಡಿದ ಕೇವಲ ಒಂದು ಹದಿನೈದು ನಿಮಿಷದಲ್ಲೆ ಡಿಲಿವರಿ ಕೊಟ್ರು ಅದು ನಂಗೆ ತುಂಬನೇ ಒಂದು ಇಷ್ಟ ಆಯಿತು ಯಾಕೆಂದ್ರೆ ನಾನು ತುಂಬ ಬಲ್ಕ್ ಆರ್ಡ್ರು ಕೊಟ್ಟಿದ್ದೆ ಎರ್ಡು ನಾರ್ತ್ ಇಂಡಿಯನ್ ಮೀಲ್ಸು ಎರ್ಡು ಸೌತ್ ಇಂಡಿಯನ್ ಮೀಲ್ಸು ಮತ್ತೆ ಪಾವುಭಾಜಿ ವಡಾಪಾವು ಈ ರೀತಿಯಯನ್ನು ರೆಸ್ಟೋರೆಂಟಲ್ಲೇ ಆರ್ಡ್ರು ಮಾಡಿದ್ದೆ ಮತ್ತು ನಾನು ಆರ್ಡ್ರು ಮಾಡಿದ ಕೇವಲ ಹದ್ನೈದು ನಿಮಿಷದಲ್ಲಿ ನನ್ಗೆ ಡೆಲಿವರಿ ಕೊಟ್ಟಿದ್ದು ತುಂಬ ಇಷ್ಟ ಆಯಿತು